ರೆಡ್ಮಿ ಫೋನ್ನ ಬೈ ಮಾಡಿದ್ದೆ ನಾನು ರೀಸೆಂಟ್ ಆಗಿ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಏನು ಇಶ್ಯೂ ಇದೆ ಅಂತ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಹೀಟಿಂಗ್ ಇಶ್ಯೂನೇ ಇದೆ ಎನ್ಬೋದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ಗಿಂತ ಜಾಸ್ತಿ ಏನಾದರೂ ಯೂಸ್ ಮಾಡ್ತು ಅಂತ ಅಂದರೆ ಹೀಟ್ ಇಶ್ಯೂ ಬರುತ್ತೆ ಜಾಸ್ತಿ ಗೇಮ್ ಆಗಿರ್ಬಹುದು ಯಾವುದಾದ್ರೂ ಒಂದು ಆ್ಯಪ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಯೂಟ್ಯೂಬ್ ವೀಡಿಯೋ ನೋಡ್ತಿದ್ದೀವಿ ಗೇಮ್ ಆಡ್ತಿದ್ದೀವಿ ಅಂತ ಅಂದರೆ ಹೆವ್ವಿ ಹೀಟ್ ಆಗುತ್ತೆ ಹ್ಯಾಂಡ್ ಜೇಬಲ್ಲಿ ಇಟ್ಟರೂ ಕೂಡ ಅಷ್ಟೇ ಒಂದು ಬಿಸಿ ಇರುತ್ತೆ ಅಂತ ಹೇಳ್ಬೋದು ಬಾ ಜಾಸ್ತಿ ಗೇಮ್ ಆಡೋದ್ರಿಂದ ಹೆವ್ವಿ ಹೀಟ್ ಆಗತ್ತೆ